ನಮ್ಮ ಮನೆಯಲ್ಲಿ ಅಡುಗೆ ತಯಾರು ಮಾಡ್ತೇವೆ ನಾವು ಏನಪ್ಪ ಅಂದರೆ ಅನ್ನ ಸಾಂಬಾರ್ ಜಾಸ್ತಿ ತಯಾರು ಮಾಡ್ತೀವಿ ರೊಟ್ಟಿ ಪಲ್ಲೆ ರೊಟ್ಟಿ ಪಲ್ಲೆಗಳನ್ನೂ ಸಹ ಮಾಡ್ತೀವಿ ರಾಗಿಮುದ್ದೆ ಜೋಳದ ಮುದ್ದೆ ಈ ಥರದ ಐಟೆಮ್ಸ್ ಎಲ್ಲ ಮಾಡ್ತೀವಿ ಆದರೆ ನಮಗೆ ಕೆಲವೊಂದು ಸಲ ಏನಪ್ಪ ಮಾಡಬೇಕೂ ಉಪ್ಪಿಟ್ಟು ಮಾಡಬೇಕೂ ಮತ್ತು ಆಹಾರದಲ್ಲಿ ತಿಂಡಿಗಳನ್ನು ಮಾಡೋಕೆ ತುಂಬ ಕಠಿಣ ಆಗುತ್ತೆ ದಿನಕ್ಕೊಂದು ತಿಂಡಿ ಎಲ್ಲವ್ದನ್ನು ತಯಾರಿಸ್ಬೇಕಪ್ಪ ಅಂದರೆ ಕಠಿಣ ಆಗುತ್ತೆ ಹಾಗಾಗಿಬಿಟ್ಟು ನಾವೇನು ಮಾಡ್ತೀವಿ ಹಳ್ಳಿಗಳ ಕಡೆಯಲ್ಲ ಬೆಳಗ್ಗೆ ಎದ್ದು ತಕ್ಷಣನೇ ಅನ್ನ ಸಾಂಬಾರ್ ರೊಟ್ಟಿ ಪಲ್ಲೆ ಈ ಥರದ ಅಡುಗೆಗಳನ್ನು ಮಾಡಿ ಅದರ ಜೊತೆಯಲ್ಲಿ ನಮಗೆ ಪಲ್ಲೆ ಗಿಲ್ಲೆ ಜೊತೆಯಲ್ಲಿ ನಮಗೆ ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಹೋಗಬೇಕಪ್ಪಾ ಅಂತ ಹೇಳಿದರೆ ಅವರಿಗೆ ಟಿಫನ್ನಿಗೆ ಏನಾದರೂ ಬಾಕ್ಸ್ ಮಾಡಿಬಿಟ್ಟು ಲಂಚಿಗೆ ಅವರಿಗೆ ಕೊಟ್ಟು ಕಳಿಸ್ತೀವಿ ಅದೇ ರೀತಿ ನಮ್ಮ ಮನೆಯಲ್ಲಿ ಹಬ್ಬ ಹರಿ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹೋಳಿಗೆಗಳನ್ನು ಸಹ ತಯಾರು ಮಾಡ್ತೀವಿ ಹೋಳಿಗೆ ಹಪ್ಪಳ ಸಂಡಿಗೆ ಈ ಥರ ಪಾಯಸ ಮತ್ತು ವಡೆ ಈ ಥರದ್ದನ್ ಎಲ್ಲ ಸಹ ತಯಾರು ಮಾಡ್ತೀವಿ ಮನೆಯಲ್ಲಿ ಕಠಿಣ ಅನ್ಸುತ್ತೆ ದಿನ ದಿನಾಲು ಹಪ್ಪಳ ಮಾಡೋಕೆ ಆಗೊಲ್ಲ ದಿನ ದಿನಾಲು ಸಂಡಿಗೆ ಹುರಿಯೋಕ್ ಆಗೊಲ್ಲ ಮತ್ತು ಹೋಳಿಗೆ ಮಾಡೊಕ್ ಆಗೊಲ್ಲ ಅಂಥದ್ರಲ್ಲಿ ನಮಗೆ ತುಂಬ ಸಮಸ್ಯೆಗಳು ಉಂಟಾಗುತ್ತೆ ಅದರಲ್ಲಿ ಅದೇ ಆಹಾರ ಪದ್ದತಿಯಲ್ಲಿ ನಾವೇನು ಮಾಡ್ಬೌದು ಅಂದರೆ ನಮ್ಮ ಮನೆಯಲ್ಲಿ ದಿನಕ್ಕೊಂದು ಆಹಾರವನ್ನು ಸಹ ನಾವು ತಯಾರು ಮಾಡ್ಬೌದು ಯಾವರೀತಿ ಅಂದರೆ ಟಿಫನ್ನಿಗೆ ಬಂದು ದೋಸೆ ಇಡ್ಲಿ ಅಂಥವನ್ನೆಲ್ಲ ನಾವು ಮಾಡ್ಬೌದು ದಿನಾಲು ದೋಸೆ ಇಡ್ಲಿ ಮಾಡೊಕ್ ಆಗೊಲ್ಲ ಮತ್ತು ಮನೆಯಲ್ಲಿ ಏನು ಇರತ್ತೋ ಏನು ತರಕಾರಿಗಳ್ ಎಷ್ಟು ಇರತ್ತೋ ನಾವು ಅದರ ಅಡ್ಜಸ್ಟ್ಮೆಂಟ್ ಮೇಲೆ ಒಂದು ಒಂದು ಹದಿನೈದು ದಿನಕ್ಕೆ ತರಕಾರಿ ತಂದಿವಪ್ಪ ಅಂತ ಹೇಳಿದರೆ ಅದ್ರ ಅದರಲ್ಲಿ ನಮಗೆ ದಿನ ಎಷ್ಟು ಬತ್ತವೆ ಹದಿನೈದು ದಿನ ತರಕಾರಿ ಅದರಲ್ಲಿ ಯಾವ್ಯಾವ ತರಕಾರಿ ಎಷ್ಟೆಷ್ಟು ದಿನ ಮಾಡ್ಬೌದು ಅದು ನಮಗ್ ಹದಿನೈದು ದಿನ ಆಗತ್ತೋ ಇಲ್ವೋ ಅನ್ಕೊಂಡು ನೋಡಿಬಿಟ್ಟು ಆ ತರಕಾರಿಗಳ ಜೊತೆಯಲ್ಲಿ ನಾವು ಅಡುಗೆಯನ್ ಮಾಡಬೇಕಾಗತ್ತೆ ಅಡುಗೆ ಈಗ ಒಂದು ಮಾ ಒಂದುಸಲ ಮಾಡಿವಪ್ಪಾ ಅಂದರೆ ಒಬ್ರಿಗೆ ಇಷ್ಟ ಆಗುತ್ತೆ ಇನ್ನೊಬ್ರಿಗೆ ಇಷ್ಟ ಆಗೊಲ್ಲ ಮಕ್ಳಿಗೆ ಇಷ್ಟ ಆದರೆ ಗಂಡಂದ್ರಿಗೆ ಇಷ್ಟ ಆಗೊಲ್ಲ ಅವಾಗ ನಾವು ಮಕ್ಕಳಿಗೂ ಸಹ ಮಾಡಬೇಕು ಮತ್ತು ಗಂಡಂದಿರಿಗೂ ಸಹ ಮಾಡಬೇಕು ಮನೇಲಿ ಯಾರು ಯಾರು ಇರ್ತಾರೋ ಅವರಿಗೂ ತಕ್ಕಂತೆ ನಾವು ಅಡುಗೆ ಸಹ ಮಾಡ್ಕೊತ ಹೋಗ್ತಿವಿ ನಮ್ಮ ಮನೆಯಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಅವ್ರಿಗೇನು ಇಷ್ಟ ಅವ್ರಿಗೆ ಏನು ಇಷ್ಟ ಇಲ್ವೋ ಅಂತೆಲ್ಲ ಸಹ ನಾವು ಮಾಡಿಕೊಂಡು ಹೋಗ್ತಿರ್ತೀವಿ ಈಗ ಮನೆಯಲ್ಲಿ ಟೊಮೆಟೆ ಖಾಲಿ ಆಗಿರುತ್ತೆ ಇಲ್ಲ ಏನೋ ಒಂದು ದಿನಸಿ ಐಟೆಮ್ ಖಾಲಿ ಆಗಿತ್ತೂ ಆವಾಗ ಏನೋ ಒಂದು ಹಾಕಿ ಬೇಗ ನಮಗೆ ಹಳ್ಳಿಯಲ್ಲಿ ನಮಗೆ ಸಿಗೋದೇ ಇಲ್ಲ ಈಗ ಬೇಗ ತರಕಾರಿಗಳೂ ನಮಗೆ ಸಿಕ್ಬಿಟವಪ್ಪಾ ಅಂತ ಹೇಳಿದರೆ ಎಲ್ಲ ಥರದ್ದು ಸಹ ತರಕಾರಿಗಳು ಹಳ್ಳಿಯಲ್ಲಿ ಸಿಗೊಲ್ಲ ಹಂಗಾಗ್ಬಿಟ್ಟು ಮನೇಲಿ ಏನು ಇರತ್ತೋ ಅದನ್ನೇ ಸಹ ಹಾಕಿಬಿಟ್ಟು ತರಕಾರಿನ ಸಾಂಬಾರ್ ಮಾಡ್ತೀವಿ ಮ ಇಲ್ಲಿದ್ದ ಹೊಸ್ಪೇಟಿಗೆ ಹೋಗಬೇಕೂ ಹೊಸ್ಪೇಟೆಯಿಂದ ತರೋಕೆ ಆಗೊಲ್ಲ ನಮಗೆ ಕೆಲ್ವೊಂದು ಸಲ ಕೆಲವೊಂದು ಸಲ ಹೊಸಪೇಟಿಗೆ ಹೋಗಿ ಇಲ್ಲಿದ್ದ ಬಸ್ ಸಿಗೊಲ್ಲ ಏನಿಲ್ಲ ಅಲ್ಲಿದ್ದ ಹೋಗಿ ತಗೊಬಂದು ಮಾಡೋಕೆ ಆಗೊಲ್ಲ ಹಂಗಾಗ್ಬಿಟ್ಟು ನಮ್ಮ ಮನೇಲಿ ಏನು ಅಡ್ಜಸ್ಟ್ಮೆಂಟ್ ಇರತ್ತೋ ಎಷ್ಟು ತರ್ಕಾರಿಗಳು ಇರತ್ತೋ ಅದ್ರ ಮೇಲೇ ನಾವು ಅಡುಗೆಯನ್ನು ಸಹ ಹೆಣ್ಮಕ್ಕಳು ಮಾಡಿ ಮುಗಿಸ್ತೀವಿ ಮಾಡಿದ ನಂತರ ನಾವು ಏನಪ್ಪ ಮಾಡ್ತೀವಿ ಅಂದರೆ ಮಕ್ಕಳಿಗೆ ನಮ್ಮ ಆಫೀಸ್ಸಿಗೆ ಹೋಗೋ ಹಸ್ಬೆಂಡಿಗೆ ಅವರಿಗೆ ಬಾಕ್ಸ್ ಮಾಡಿ ಕಳಿಸ್ತೀವಿ ಮತ್ತು ಅದೇ ಥರ ನಾವು ರೊಟ್ಟಿ ಮಾಡಬೇಕಪ್ಪಾ ಅಂದರೆ ನನಗ್ ಗ್ಯಾಸಿನ ಮೇಲೆ ತುಂಬ ಕಷ್ಟ ಅನ್ಸುತ್ತೆ ಗ್ಯಾಸ್ ಎಷ್ಟಂತ ಹಚ್ಚೂದು ಗ್ಯಾಸ್ ಸ್ಟವ್ ಖಾಲಿ ಆಗಿಬಿಟ್ರೆ ಕಷ್ಟ ಅಂಥ ಹೇಳ್ಬಿಟ್ಟು ನಾವು ಒಲೆ ಇಟ್ಕೋತೀವಿ ಒಲೆ ಮೇಲೆ ನಾವು ಒಲೆ ಮೇಲೆ ಹೋಗ್ಬಿಟ್ಟು ನಾವು ರೊಟ್ಟಿ ಸುಡ್ತೀವಿ ಆ ಒಲಿ ಮೇಲೇ ಕೆಲವೊಂದು ಸಾಂಬಾರ್ ಮಾಡ್ಕೋತೀವಿ ಅನ್ನ ಮಾಡ್ಕೋತೀವಿ ಅನ್ನ ಸಾಂಬಾರು ಎಲ್ಲ ಮಾಡಿಕೊಂಡು ಒಲೆ ಮೇಲೇ ಜಾಸ್ತಿ ನಾವು ಅಡುಗೆಗಳನ್ ಮಾಡಿ ಯೂಸ್ ಮಾಡ್ಕೋತೀವಿ ನಮಗೆ ಹಳ್ಳಿ ಕಡೆಯಲ್ಲ ಗ್ಯಾಸಿಗೆ ಮತ್ತು ಇಲ್ಲಿ ಇರೋ ಕೂಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಿರ್ತೀವಿ ಆ ಬರೋ ಕೂಲಿಯಲ್ಲಿ ನಾವು ಅಡುಗೆಗೆ ಜಾಸ್ತಿ ಗ್ಯಾಸ್ ಯೂಸ್ ಮಾಡಿವಪ್ಪ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಸಿಲೆಂಡ್ರ್ ತುಂಬ್ಸೋಕೆ ಆಗೊಲ್ಲ ಹಾಗಾಗಿಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಒಲಿ ಮೇಲೆ ಜಾಸ್ತಿ ಕೆಲಸ ಜಾಸ್ತಿ ಅಡುಗೆ ಮಾಡ್ತೀವಿ ಯಾವ ರೀತಿ ಮಾಡ್ತೀವಪ್ಪ ಅಂದರೆ ನಾವು ಒಲಿ ಮೇಲೆ ಈಗ ರೊಟ್ಟಿ ಸುಟ್ಕೊತೀವಿ ಅದ್ರ ಜೊತೆಯಲ್ಲೇ ಸಾಂಬಾರು ಸಹ ಮಾಡ್ಬಿಡ್ತೀವಿ ಅದ್ರ ಸ್ವಲ್ಪ್ ಜೊತೆಯಲ್ಲೇ ಅನ್ನ ಸಹ ಮಾಡ್ಕೊಬಿಡ್ತೀವಿ ಅನ್ನ ಸಾಂಬಾರ್ ಮಾಡಿಬಿಟ್ಟು ಕೆಲ್ವಂದು ದಿನ ಅನ್ನ ಸಾಂಬಾರು ರೊಟ್ಟಿ ಮಾಡ್ಕೋತೀವಿ ಕೆಲ್ವಂದು ದಿನ ಮುದ್ದೆ ಅನ್ನ ಸಾಂಬಾರು ಎಲ್ಲ ಮಾಡ್ತೀವಿ ಕೆಲವೊಂದ್ ದಿನ ಸ್ವೀಟ್ ಐಟಮ್ಸು ಸಹ ಮನೆಯಲ್ಲಿಯೇ ಅಡುಗೆ ಜೊತೆಯಲ್ಲಿ ಮಾಡ್ಕೋತೀವಿ ಈಗ ಉದಾಹರಣೆಗೆ ನಾವು ಹೋಳಿಗೆ ಮಾಡೀವಿ ಅಂದರೆ ತುಂಬ ಕಷ್ಟ ಯಾಕಪ್ಪ ಅಂದರೆ ನಾವು ಹೋಳಿಗೆ ಮಾಡೋಕೆ ಮಾಡಬೇಕು ಅಂತ ಹೇಳಿದರೆ ಬೆಳಗ್ಗೆಯಿಂದ ಸಾಯಂಕಾಲ್ದೊರಿಗೆ ಆಗುತ್ತೆ ಎಲ್ಲರಿಗೂ ಆಗೊವಷ್ಟು ಮಾಡಬೇಕು ಹೋಳ್ಗೇಗೆ ಹುರ್ಣ ರುಬ್ಕೋಬೇಕು ಹೋಳ್ಗೇಗೆ ಎಲ್ಲ ಥರದ್ದು ಐಟಮ್ಸ್ ಹಾಕ್ಕೊಬೇಕು ಒಂದು ಹಬ್ಬಕ್ಕೆ ಒಂದಿನ ಅಂದರೆ ನಡೆಯತ್ತೆ ಅದೇ ರೀತಿ ನಾವು ದಿನಾಲು ಮಾಡೊಕ್ ಅಂತು ಆಗಲ್ಲ ಹಬ್ಬಕ್ಕೆ ಒಂದಿನ ನಾವು ಮಾಡ್ಕೋಬೋದು ಒಂದಿನ ಮಾಡಿಬಿಟ್ಟು ಹೋಳಿಗೆ ಐಟೆಮ್ಸನ್ನು ಹಬ್ಬ ಅಂತ ಹೇಳಿಬಿಟ್ಟು ಎಲ್ಲರು ತಯಾರು ಆಗಿಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೌದು ಅದೇ ಥರ ಹೋಳಿಗೆ ದಿನಾಲೂ ಸಹ ನಮಗೆ ಮಾಡೋಕೆ ಆಗೊಲ್ಲ ಅದರ ಜೊತೆಯಲ್ಲಿ ಪಾಯಸ ಅಂಥವನ್ನೆಲ್ಲ ನಾವು ದಿನ ಮಾಡೊಕ್ ಆಗೊಲ್ಲ ಅಮಾವಾಸ್ಯೆನೋ ಹುಣ್ಣಿಮೆನೋ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಈಗ ಅಡುಗೆ ಅನ್ನೋದು ಕಾಮನ್ ಆಗಿ ನಮಗೆ ಕಠಿಣಾನೂ ಹೌದು ಕಷ್ಟನೂ ಹೌದು ಅದೇ ರೀತಿ ಸುಲಭಾನು ಹೌದು ಎಲ್ಲಾದ್ರು ಜೊತೆಯಲ್ಲಿ ರುಚಿಯಾಗಿ ಅಡುಗೆಯನ್ನು ಮಾಡಿಬಿಟ್ಟು ನಾವು ಅಡುಗೆ ಮಾಡಿಬಿಟ್ಟು ನಾವು ಅದ್ರ ಜೊತೆಯಲ್ಲಿ ಬದುಕನ್ನು ಸಾಗಿಸುವಂಥ ಮಹಿಳೆಯರಾಗಿದ್ದೀವಿ